ಹಾಂ ಮಯೂರ ರೆಸ್ಟೊರೆಂಟ ಹಾಂ ಓಕೆ ಹಾಂ ಇವರೇ ಈಗ ನಮಗೆ ಪಾರ್ಸಲ್ಲೂ ಈಗ ನಿಮ್ಮ ಹೋಟೆಲಲ್ಲಿ ಏನೇನು ಮೆನ್ಯು ಇದೆ ಹೇಳಿ ನಮಗೆ ವೆಜಿಟೇರಿಯನ್ ಪ್ಯೂರ್ ವೆಜಿಟೇರಿಯನ್ ಹ್ಞೂ ಇನ್ನೇನು ತಿಂಡಿ ಇದೆ

ಹಾಂ ಇಡ್ಲಿ ವಡೆ ದೋಸೆ

ಓಕೆ ಸರಿ ನಮಗೆ ಐದು ಪ್ಲೇಟ್ ಪಾರ್ಸಲ್ ಬೇಕಾಗುತ್ತಲ್ಲ ನಮಗೆ ಬಿಸಿಬೇಳೆ ಭಾತೆ ಪಾರ್ಸಲ್ ಕೊಟ್ಟುಬಿಡಿ ಬಿಸಿಬೇಳೆ ಸಿಕ್ ಭಾತ್ ಅವೇಲಬಲ್ ಇದೆಯಲ್ಲ ಏನು ರೇಟಿದೆ ನೂರಾ ಇಪ್ಪತ್ತು ರೂಪಾಯಿ ನನ್ನ ಐದು ಜನ ಮೆಂಬರ್ಸ್ ಇದೀವಿ ನಮ್ಮ ಐದು ಜನ ಮೆಂಬರ್ಸಿಗೆ ಆರು ಪ್ಲೇಟು ಬಿಸಿಬೇಳೆ ಭಾತ್ ಬೇಕು ಹ್ಞೂ ಹೇಗೆ ಹೇಗೆ ಕಳಿಸ್ತೀರ ನಿಮ್ಮಲ್ಲಿ ಔಟ್ ಡೋರ್ ಸ್ಫೆಷಲಿಟಿ ಇದೆಯಾ ಔಟ್ ಡೋರಲ್ಲೆ ಕಳ್ಸ್ಕೊಡ್ತೀರ ಈಗ ನಾನು ಆಡ್ರು ಮಾಡಿದೀವಿ ಎಷ್ಟು ನಿಮಿಷದಲ್ಲಿ ನಮ್ಮ ಮನೆಗೆ ಕಳ್ಸ್ಕೊಡ್ತೀರ ಹೌದಾ ಈಗ ನೋಡಿ ಮಯೂರ ಹೋಟೆಲಿಂದ ನಮ್ಮ ಮನೆ ಬಂದೂ ಎರಡು ಕಿಲೋಮೀಟರ್ ದೂರದಲ್ಲಿದೆ ಹೌದ ಐದು ನಿಮಿಷದಲ್ಲಿ ಹತ್ತು ನಿಮಿಷ ಹತ್ತು ನಿಮಿಷದೊಳಗೆ ಹೌದಾ ಹತ್ತು ನಿಮಿಷದಲ್ಲಿ ಕಳ್ಸ್ಕೊಡ್ತೀರ ಹೌದಾ ಈಗ ಅವರು ನಿಮ್ಮ ಹೋಟೆಲವ್ರೆ ಬಂದದ್ದು ಅಂತ ನಮಗೆ ಹೇಗೆ ಗೊತ್ತಾಗೋದು

ಹೌದಾ ಹಾಂ ಹಾಂ ಈಗ ನಿಮ್ಮದು ಎರಡು ಥರ ಪೇಮೆಂಟ್ ಇದೆಯಾ ನಾವು ನಿಮ್ಮ ಹುಡುಗ ಬಂದಮೇಲೆ ಕೊಡೋಣ ಅನ್ಕೊಂಡಿದೀವಿ ಕ್ಯಾಶ್ ಆನ್ ಡಿಲ್ವರಿ ಮಾಡ್ತೀವಿ ಸರಿ ನಮ್ಮ ಅಡ್ರಸ್ಸು ಬೇಕಾದ್ರ್ ತಗೊಳ್ಳಿ ನಂಬರ್ ಥ್ರೀ ಸಿಕ್ಸ್ ಥ್ರೀ ಸಿಕ್ಸ್ಟಿ ಸಿಕ್ಸ್ ಫೋರ್ತ್ ಮೇಯ್ನ್ ರೋಡ್ ರಾಜೀವ ನಗರ ಹ್ಞೂ ಇದು ಈ ಇದು ನಮ್ಮ ಅಡ್ರಸ್ಸು ಅಲ್ಲಿಗೆ ನೀವು ಹತ್ತು ನಿಮಿಷದಲ್ಲಿ ಕಳ್ಸ್ಕೊಡ್ತೀರಾ ಓಕೆ ತ್ಯಾಂಕ್ ಯು ಮತ್ತು ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ ತ್ಯಾಂಕ್ ಯು